ಹಲೋ ಸರ್ ನಮಸ್ಕಾರ ಡಲ್ವಿನ್ ಅದಾರಾ ರೀ ಹ್ಞೂ ಅರೇ ಪ್ಲಾಟು ಅಥವಾ ಕಟ್ಟಿದ್ದು ಯಾವರು ಬಿಲ್ಡಿಂಗ್ ಇದ್ರೆ ಬಿ ಬೇಕಾಗಿದ್ದವು ಯಾವಾರು ತೋರಿಸ್ತೀವಿ ನಿಮ್ಮದೆಲ್ಲ ಅವ ಯಾವಾರು ಪರ್ಚೆಸ್ ಮಾಡಕೆ ಹ್ಞೂ ಎಷ್ಟು ಸೈಜ್ ಏನು ಸೈಜ್ ಅವೆ ಪ್ಲಾಟ್ಗುಳೇನು ಸೈಜು ಹಾಂ ಏನು ಹಾಂ ಮತ್ತೆ ಹಾಂ ಕಟ್ಟಿದ್ದು ಯಾವಾರು ಮನೆಗಳವಾ ರೆಡಿ ರೆಡಿ ಇದ್ದಿಲ್ಲ ಯಾವಾರು ಮನಿಗಳು ಮಾರವೇನು

ಎನ್ ಎ ಎನ್ ಎ ಲೆವೊಟ್ ಲೋನ್ ಲೋನ್ ಫೆಸಿಲಿಟೀಸ್ ಹಾಂ ಆತ ಹಾಂ ಕಾತ ಅದೆಲ್ಲ ಕರೆಕ್ಟ್ ರಶ್ ಹಾಂ ಹಾಂ ರಶಿ ಅದೆಲ್ಲ ಮಾಡ್ಕೊಡಾಕೆ ಎಷ್ಟು ಬೇಕ್ದು ಹ್ಞೂ ಅಪ್ಡೇಟ್ ಹಾಂ ಅದೆಲ್ಲ ಸರ್ಯಾಗಿ ಇದ್ದಿದು ತೋರ್ಸ್ತಿರಲ್ಲಾ ಒಂದಾ ಎರಡು

ಸರ್ಯಾಗಿ ಇದ್ದೀದ್ದು ಬಂದು ನೋಡ್ತೇವೆ ಸರ್ ಅದು ನೋಡಿ ಮಾತಡೊ ಅದ್ರ ಬಗ್ಗೆ

ಸರಿಯಾಗಿ ವಿಶ್ವಾಸ ವಿಶ್ವಾಸ ಮಂದಿ ಖರೆ ವಿಶ್ವಾಸ ಮಂದಿ ಇರಬೇಕು ಮತ್ತೆ ದೊಕಾದು ಇಲ್ಲಲ್ಲ ದವಲದು ಏನರ

ಏನರ ತೊಳಿ ಸೈಡ್ ಸೈಡ್ ಅದೆ ಸರ್ ಏನರ ತೊಳಿ

ಎನ್ ಎ ಎನ್ ಎ ಲೊವೊಟು ಇತ್ತಂತಂದ್ರೆ ನಾವು ಲೋನ್ ಮಾಡ್ಕೋತೇವೆ ಸರ ಲೋನ್ ಮಾಡಿಕೊಂಡು

ಇದೆ ಏನರ ಏನರ ಕಡಿಮೆ ಆಗದೆ ಚಾನ್ಸ್ ನೋಡಿ ಪಸಂದು ಇತ್ತಂದ್ರೆ ಏನರ ತೊಳಿ ಕಡಿಮೆ ಸರಿ ಆಯ್ತು ಆಯ್ತು ಸರ್ ಆಯ್ತು ಹಾಂ ಬಂದು ನೋಡ್ತೇವೆ ಸರ್ ನೋಡಿ ಮಾತಾಡು ಅದ್ರ ಬಗ್ಗೆ ನೋಡಿ ಹಾಂ ಸರಿ